ಶೌಚಾಲಯ ನಮ್ಮ ಜೀವನದಲ್ಲಿ ಅತಿ ಮುಖ್ಯ ನಮ್ಮ ಸರ್ಕಾರ ಸ್ವಚ್ಛ ಭಾರತದ ಅಭಿಯಾನದಿಂದ ಶೌಚಾಲಯದ ಬಗ್ಗೆ ಜಾಗೃತಿ ಮೂಡಿಸುತ್ತೆ ಮತ್ತು ಶೌಚಾಲಯ ನಿರ್ಮಾಣ ಮಾಡಿಸ್ಕೊಳ್ಳೋಕ್ಕೆ ಕೇಂದ್ರ ಸರ್ಕಾರದಿಂದ ದುಡ್ಡು ಕೂಡ ಕೊಡ್ತಾರೆ ಆದರೆ ನಮ್ಮ ಜನರು ಅದನ್ನು ಬಳಸ್ಕೊಳ್ತಿಲ್ಲ ಅದರಿಂದ ಮನೆಗಳಲ್ಲಿ ಶೌಚಾಲಯಗಳು ಇಲ್ಲದೆ ಇರೋರು ಇದ್ರೂ ಕೂಡ ಬೈಲಿಗೆ ಹೋಗ್ತಾರೆ ನೂರಾರು ವರ್ಷಗಳಿಂದ ಮಲ ಮೂತ್ರಕ್ಕೆ ಮಾಡಿರೋ ಜಾಗಾನ ಬಳ್ಸ್ತಾನೆ ಇರ್ತಾರೆ ಅದರಿಂದ ಅವರಿಗೆ ಕಾಯಿಲೆಗಳು ಬರ್ತವೆ ಅವರಿಂದ ಬೇರೆವ್ರ್ಗೂ ಕೂಡ ಹರಡ್ತಾವೆ ಹಳ್ಳಿಗಳಲ್ಲಿ ಶೌಚಾಲಯ ಇದ್ದರೂ ಅವನ್ನ ಉಪಯೋಗಿಸೋದು ತುಂಬ ಕಡಿಮೆ ಜನ ಮಾತ್ರ ಶೌಚಾಲಯ ಇದ್ದರೂ ಇಲ್ಲದಿದ್ರೂ ಬಹಳ ಹೆಂಗಸರು ಕತ್ತಲಲ್ಲಿ ಬಯಲು ಕಡೆ ಹೋಗ್ತಾರೆ ಇದರಿಂದ ಅವರ ಮೇಲೆ ಅತ್ಯಾಚಾರಗಳು ಆಗ್ತಿದ್ದಾವೆ ಬಯಲು ಮೂತ್ರ ಮಲ ವಿಸರ್ಜನದಿಂದ ಚಿಕ್ಕಮಕ್ಳಿಗೆ ಬಹಳ ಅಪಾಯಕ್ಕೆ ಒಳಗಾಗ್ತಾರೆ ಸಾಂಕ್ರಾಮಿಕ ರೋಗ ಬರ್ತವೆ ಭೇದಿ ವಾಂತಿ ಆಗ್ತವೆ ಅದೆಷ್ಟೋ ಮಕ್ಕಳು ಸಾಯುತ್ತವೆ ಕತ್ತಲಲ್ಲಿ ಶೌಚಾಲಯಕ್ಕೆ ಹೋಗ್ತಾರಲ್ಲ ಅಲ್ಲೆಲ್ಲ ಹುಳ ಹಾವು ಆ ಥರ ವಿಷಕಾರಿ ಹುಳಗಳೆಲ್ಲ ಇರ್ತವೆ ಬಯಲು ಶೌಚಾಲಯ ಸಮಯದಲ್ಲಿ ಮಕ್ಕಳು ಸರಿಯಾಗಿ ಸ್ವಚ್ಛತೆನ ಕಾಪಾಡ್ತಿರೋದಿಲ್ಲ ಅದರಿಂದ ಸೂಕ್ಷ್ಮಾಣು ಜೀವಿಗಳು ಮಕ್ಕಳ ಬಾಯಿ ಮೂಲಕ ಹೊಟ್ಟೆಗೆ ಹೋಗ್ತವೆ ಹೊಟ್ಟೆಯಲ್ಲಿ ಹೋಗಿ ವಾಂತಿ ಭೇದಿ ಆಗ್ತವೆ ಶಾಲೆಗಳಲ್ಲಿ ಶೌಚಾಲಯ ಇಲ್ ಇಲ್ಲದೆ ಇರೋದ್ರಿಂದ ಮಕ್ಕಳು ಶಾಲೆಗೆನೇ ಹೋಗ್ತಾಯಿಲ್ಲ ಬಯಲು ಶೌಚಾಲಯಕ್ಕೆ ಹೋಗೋ ಹೆಣ್ಣುಮಕ್ಳಿಗೆ ಭದ್ರತೆ ಕೂಡ ಇಲ್ಲ ಹಳ್ಳಿಗಳಲ್ಲಿ ಶೌಚಾಲಯ ಇದ್ದರೂ ಸಹ ಬೈಲಿಗೆ ಹೋಗ್ತಾರೆ ಎಲ್ಲ ಕಡೆ ಅದನ್ನು ನಿಲ್ಲಿಸಬೇಕು ನಮ್ಮ ದೇಶ ಸ್ವಚ್ಛವಾಗಿರಬೇಕು